ನನ್ನ ಬಳಿ ಇರುವಂತಹ ಕ್ಲಾಸಿಕ್ ಪುಸ್ತಕ ಶಿವ ಟ್ರಯೊಲಜಿ ಅದರಲ್ಲಿ ಮೂರು ಬುಕ್ ಬರ್ತದೆ ನಾನು ಅದನ್ನು ಆನ್ಲೈನಲ್ಲಿ ತಗೊಂಡದ್ದು ಅದ ಅದು ಪುಸ್ತಕವನ್ನು ಬರೆದದ್ದು ಅಮೀಶ್ ತ್ರಿಪಾಠಿ ಅಂತ ಹೇಳಿ ನಾನದು ಪಸ್ಟ್ ಪಬ್ಲಿಷಡ್ ಎಡಿಷನ್ ಟೂ ಥೌಸಂಡ್ ಟೆನ್ನದ್ದನ್ನೇ ನಾನು ಖರೀದಿ ಮಾಡಿದ್ದೆ ಆ ಅದು ಪುಸ್ತಕದಲ್ಲಿ ಕಥೆ ಯಾವುದು ಅಂದರೆ ಶಿವ ಪಾರ್ವತಿಯದ್ದು ಅದನ್ನು ರಾಜರ ರಾಣಿಯ ರೀತಿಯಲ್ಲಿ ಈ ಮನುಷ್ಯರಿಗೆ ಹೋಲಿಕೆ ಮಾಡಿ ಬರೆದಿದ್ದಾರೆ ಒಳ್ಳೆಯ ಪುಸ್ತಕ ಅಂತ ಅನ್ನಿಸ್ತು ನನಗೆ ಅದನ್ನು ಓದಲಿಕ್ಕೆ ಅದಕ್ಕೆ ನಾನು ತಗೊಂಡೆ